ಹಲೋ ಮಿಸ್ ಭೂಮಿಕಾ ಅವರಾ ನಾವು ಮಾತಾಡ್ತಾ ಇರೋದು ಗುಡ್ ಆಫ್ಟರ್ನೂನ್ ಭೂಮಿಕಾ ಅವರೇ ನಾನು ಏನು ಕೇಳಕ್ಕೆ ಫೋನ್ ಮಾಡಿದೆ ಅಂದರೆ ಸ್ಟೂಡೆಂಟ್ಸ್ದು ಸಿಲೆಬಸ್ ಎಲ್ಲ ಮುಗ್ದಿದ್ಯಾ ಭೂಮಿಕಾ ಅವರೇ ಅಂದರೆ ಇನ್ನೂ ವರ್ಕಿಂಗ್ ಡೇಸ್ ಇನ್ನು ಯೈಟ್ ಡೇಸ್ ಇದೆ ನೀವಷ್ಟರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಕ್ಕಾಗುತ್ತಾ ಟ್ರೈ ಮಾಡಿ ಆ್ಯಂಡ್ ರಿವಿಸನ್ನೂ ಕೊಡಬೇಕು ಮಕ್ಳಿಗೆ ಓಕೆ ಮೆಮ್ ಟೇಕ್ ಕೇರ್ ಓಕೆ